ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರು ಋತುಸ್ರಾವವನ್ನು ಒಂದು ರೀತಿ ಕೆಡುಕಂತೆ ಪರಿಣಿಸಲಾಗುತ್ತದೆ ಒಂದು ರೀತಿಯ ಮೈಲ್ಗೆ ಅಂತೆ ಪರಿಣಿಸಲಾಗುತ್ತದೆ ಏಕೆಂದರೆ ಮುಟ್ಟಾದ ಸಂದರ್ಭದಲ್ಲಿ ಮಹಿಳೆಯರನ್ನು ಬೇರೆ ಕೂರಿ ಬೇರೆಯ ಕೋಣೆಯಲ್ಲಿ ಇರುವುದು ಅವರಿಗೆ ಬೇರೆಯ ಒಂದು ಹಾಸಿಗೆಯನ್ನು ನೀಡುವುದು ಬೇರೆಯಾಗಿ ಊಟ ಬಡಿಸುವುದು ಹೀಗೆ ವಿವಿಧ ರೀತಿಯಲ್ಲಿ ಪದ್ಧತಿಗಳನ್ನು ಆಚರಿಸಲಾಗುತ್ತದೆ ಏಕೆಂದರೆ ಮುಟ್ಟಾದ ಸಂದರ್ಭದಲ್ಲಿ ಮಹಿಳೆಯರು ಒಂದು ರೀತಿಯ ಮೈಲ್ಗೆ ಅಂತೆ ಪರಿಣಿಸಲಾಗುತ್ತದೆ ಅವರನ್ನು ಯಾರು ಮುಟ್ಟಬಾರದು ಹಾಗೆ ಅವರನ್ನು ಒಂದು ರೀತಿಯ ಏನೋ ಹೇಸಿಗೆ ಅಂತೆ ಪರಿಣಿಸಲಾಗುತ್ತದೆ ಏಕೆಂದರೆ ಅವರು ಗಲೀಜು ಹಗ ಮತ್ತು ಅವರನ್ನ ಯಾರು ಮುಟ್ಟುಕ್ಕಿಲ್ಲ ಮತ್ತು ಅವ್ರ್ನ ಅವ್ರ ಊಟ ಮಾಡಿದ ತಟ್ಟೇಲಿ ಯಾರು ಊಟ ಮಾಡ್ಬಾರದು ಅವ್ರ್ನ ಅವರು ಉಸಿರಿನ ಗಾಳಿಯನ್ನ ಯಾರು ತಗೊಳ್ಬಾರ್ದು ಈ ರೀತಿಯಾಗಿ ಪರಿಣಿಸಲಾಗ್ತದೆ ಏಕಂದರೆ ಅವ್ರು ಏನೋ ಒಂದು ಆ ಐದು ದಿವ್ಸದ ಸಂದರ್ಭದಲ್ಲಿ ಅವರು ಮತ್ತು ಐದು ದಿವಸ ಮುಗ್ದು ತಲೆ ಸ್ನಾನ ಮಾಡಿ ಮತ್ತೆ ವಾಪಾಸ್ಸು ಎಲ್ರಿಗುನು ಮುಟ್ಬೇಕು ಅಂದರೆ ಅವರು ಗೋ ಮೂತ್ರದಲ್ಲಿ ಸ್ನಾನ ಮಾಡಿ ಅರ್ಶ್ನ ಹಾಕೊಂಡು ಸ್ನಾನ ಮಾಡಿ ಅದರ್ನ ಆಮೇಲೆ ಅದರ್ನ ಮತ್ತು ಆಗ್ತದ ಆದ್ಮೇಲೆ ಮುಟ್ಬೇಕು ಅವ್ರ್ನ ಅಲ್ಲಿವರೆಗೆ ಅವ್ರ್ನ ಮುಟ್ಲೇಬಾರ್ದು ಈ ರೀತಿ ಪದ್ಧತಿಗಳಿಗೆ ಒಂದು ವೇಳೆ ಮಕ್ ಅವ್ರಿಗೆ ಮಕ್ಳು ಇದ್ದರೂ ಗಂಡ ಇದ್ದೋರು ಆಗಿದ್ದರೂನು ಅವ್ರೆಲ್ಲರಿಂದ ದೂರ ಇದ್ಕೊಂಡು ಒಂದು ಸಪ್ರೇಟ್ ಸ್ವಾರಿ ಒಂದು ಬೇರೆ ಕೋಣಿಯಲ್ಲಿ ಇದ್ಕೊಂಡು ಅಲ್ಲಿನೇ ಅವ್ರು ಇರ್ಬೇಕು ಐದು ದಿವಸ ತನಕ ಅಲ್ಲಿನೆ ಅವರು ಊಟ ಮಾಡಬೇಕು ಅಂದರೆ ಎಲ್ಲರೂ ಉಪ್ಯೋಗ್ಸುವ ಸ್ನಾನದ ಕೋಣೆ ಶೌಚಾಲಯನೆಲ್ಲ ಬಳಸ್ಬಾರ್ದು ಅವರು ಬೇರೆನೇ ಅವ್ರು ಬಳ್ಸ್ಬೇಕು ಅವ್ರ ಬಟ್ಟೆನ ಅವರೇ ತೊಳ್ಕೊಬೇಕು ಆಮೇಲೆ ಅವರೇನೆ ಒಂದು ಬೇರೆಯಾಗಿ ಇರ್ಬೇಕು ಅನ್ನುದ ಒಂದು ಪದ್ಧತಿಗಳಿವೆ ಯಾಕಂದರೆ ನಮ್ಮ ಸಂಸ್ಕೃತಿಯಲ್ಲಿ ಋತು ಸ್ರಾವರ ಈಗ ನಾವು ಪದ್ಧತಿಗಳಲ್ಲಿ ಋತು ಸ್ರಾವರ ಎಂದರೆ ಏನು ಇಲ್ಲ ಅದೊಂದು ಸಾಮಾನ್ಯವಾಗೆ ಎಲ್ಲ ಮಹಿಳೆಯರಲ್ಲು ನಡೆಯುವ ಒಂದು ಕ್ರಿಯೆ ಎಂದು ಪರಿಣಿಸಲಾಗುತ್ತದೆ ಆದರೆ ಹಿಂದಿನಿಂದ ನಡೆದು ಬಂದ ಕೆಲವು ಪದ್ಧತಿಗಳು ಕೆಲವು ಮನೆತನಗಳಲ್ಲಿ ಇನ್ನೂ ಆ ರೀತಿಯ ಒಂದು ಆಚರ್ಣೆಗಳು ಇವೆ ಮಹಿಳೆಯರು ಋತುಸ್ರಾವವಾದರೆ ಈಗು ಈಗುನು ಅದೇ ರೀತಿಯಲ್ಲಿ ಅವರಿಗೆ ಅವರು ಸ್ ಒಂದೆಡೆ ಸೈಡಿ ಒಂದೇ ಒಂದು ಬೇರೆ ಕೋಣಿಯಲ್ಲೆ ಇರ್ಬೇಕು ಅವ್ರ್ನ ಯಾರು ನೋಡ್ಲೆಬಾರ್ದು ಮುಟ್ಲೆ ಬಾರ್ದು ಅವ್ರು ಬೇರೆ ಪಾತ್ರೆಗಳನ್ನೆ ಬಳಸ್ಬೇಕು ಬೇರೆಯಾಗೇ ಇರ್ಬೇಕು ಅನ್ನುದು ಒಂದು ಪದ್ಧತಿ ಇದು ಯಾಕಂದರೆ ಅವರು ಅದೆನೇ ಅದೇ ಹಳೆಯೋರು ಅದನ್ನೇ ಅನಿಸರಿಸ್ಕೊಂಡು ಬಂದಿದ್ದಾರೆ ಯಾಕಂದರೆ ಅವ್ರ ಒಂದು ಪದ್ಧ ಅವ್ರು ತಂದೆ ತಾಯಿಗಳು ಅವ್ರಿಗೆ ಅದೇ ರೀತಿ ಮಾಡಿದರೆ ಈಗ ಅದು ಅವ್ರ ಮಕ್ಕಳನ್ನು ಅವ್ರ ಮಕ್ಕಳಮ್ ಮಕ್ಕಳಿಗೆ ಅದೇ ರೀತಿ ಮಾಡ್ತಿದ್ದಾರೆ ಅನ್ಕಂಡು ಹೇಳ್ಬೌದು ಮತ್ತು ಅದರ ಬಗ್ಗೆ ಈಗಿನ ಮಹಿಳೆಯರು ಅಷ್ಟು ಆಸಕ್ತಿ ತೋರಿಸುವುದಿಲ್ಲ ಏಕೆಂದರೆ ಅವ್ಗಳ್ ಅವ್ಗಳನ್ನು ಅನಿಸರಿಸಲೇ ಬೇಕಾದ ನಿಯಮಗಳು ಅಂದೇನು ಅದನ್ನು ಪರಿಣಿಸಲಾಗುವುದಿಲ್ಲ ಯಾಕೆಂದರೆ ಅದು ಯಾಕೆ ಅನಿಸರಿಸಬೇಕು ಮಹಿಳೆಯರಲ್ಲಿ ಆಗುವ ಒಂದು ಸಾಮಾನ್ಯವಾದ ಒಂದು ಕ್ರಿಯೆ ಅದು ಅದು ನಡಿಯದಿದ್ದರೆ ಮುಂದಿನ ಪೀಳಿಗೆ ಹುಟ್ಟಲು ಸಾಧ್ಯವಿಲ್ಲ ಅದನ್ನು ಈಗಿನ ಜನರು ಅಳಿತುಕೊಳ್ಳುವುದಿಲ್ಲ ಕೆಲವು ಜನರು ಹಿಂದಿನ ಪೀ ಹಿಂದಿನದನ್ನೆ ಇವಾಗಲೂ ಮುಂದುವರಿಸಿಕೊಂಡು ಬಂದ ಸಂಸ್ಕ್ ಜನರು ಅದನ್ನೆ ಸಂಸ್ಕೃತಿ ಎನ್ನುರು ತುಮ್ ಋತುಸ್ರಾವನವನ್ನು ಕೆಟ್ಟದ್ದನ್ನ ಆಗಿ ಪರಿಣಿಸಲಾಯಿತು ಪರಿಗಣಿಸಲಾಗುತ್ತದೆ ಶುಚಿತ್ವ ಮತ್ತು ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ಮಯಿಳೆಯರು ವಹಿಸಬೇಕು ಏಕೆಂದರೆ ಮಹಿಳೆಯರಲ್ಲಿ ಋತುಸ್ರಾವದ ವವಾದಾಗ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಅವರು ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಏಕೆಂದರೆ ಆಗಿನ ಸಂದರ್ಭದಲ್ಲಿ ಅವರು ಬಹಳ ನರಮಾಗ್ ಇರ್ತಾರೆ ಅಂದರೆ ಅವರಿಗೆ ಭಾಳ ಕಷ್ಟ ಆತಿದ್ ಜೀವದಲ್ಲಿ ಅವ್ರಿಗೆ ಶಕ್ತಿ ಕಡ್ಮೆ ಆಗ್ತದೆ ಅಂದ್ಕೊಂಡು ಹೇಳ್ಬೌದ್ ಅವಾಗ ಅವ್ರಿಗೆ ಸರಿಯಾಗಿ ನೀರು ಕುಡಿಬೇಕು ಅವ್ರು ಸರಿಯಾದ ಆಹಾರ ತಗಂಡ್ಬೇಕು ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅವರಿಗೆ ಮಹಿಳೆಯರಿಗೆ ಒಂದು ರೀತಿಯ ಆ ಮನಸ್ಸು ಬೇರೆ ಬೇರೆ ಥರ ಹಾಕಂಡ್ ಇದಾಗ ಇರ್ತದ ಅಂದರೆ ಋತುಸ್ರಾವರವಾದಾಗ ಬೇರೆ ಬೇರೆ ರೀತಿಯಲ್ಲಿ ಮನ್ಸು ಅವ್ರಿಗೆ ಕಸಿವಿಸಿಗೊಂಡಿರ್ತದೆ ಆ ಕಸಿವಿಸಿಯನ್ನೆಲ್ಲ ದೂರ ಮಾಡ್ಬೇಕು ಅಂದರೆ ಯೋ ಅವ್ರ ಮನಿಯವ್ರು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ಬೇಕು ಅದೇ ಅವರಿಗೆ ಬೇರೆ ಥರ ಮಾಡುದ ಅವರಿಗೆ ಸರಿ ಊಟ ಕೊಡ್ದೇ ಇರುದು ಅವ್ರಿಗೆ ಸರಿ ಸರಿಯಾಗಿ ಮ ಪ್ರೀತಿ ಕೊಡ್ದೇ ಇರುದು ಮಾಡ್ದಾಗ ಅವ್ರ ಮನ್ಸಿಗೆ ಬೇಜಾರು ಆಗ್ಬೌದು ಮತ್ತು ಅವ್ರಿಗೆ ಭಾಳ ಕಷ್ಟ ಆಗ್ಬೌದು ಅದರಿಂದ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ಬೌದು ಈಗಿನ ಮಕ್ಳಲ್ಲೆಲ್ಲ ಅದನ್ನೆಲ್ಲ ಮಾಡ್ಬಾರ್ದು ಅಂದು ನನ್ನ ಅನಿಸಿಕೆ ಯಾಕೆಂದರೆ ಈಗಿನ ಮಕ್ಕಳಲ್ಲಿ ಅದೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಅವರಿಗೆ ಸಹಿಸುವ ಶಕ್ತಿನೆ ಇರುದಿಲ್ಲ ಮನಸ್ಥಿತಿನು ಇರುದಿಲ್ಲ ಹಾಗೆ ಈಗಿನ ಮಕ್ಕಳು ಬಹಳ ಶಕ್ತಿಯನ್ನು ಹೊಂದಿದವರಲ್ಲ ಯಾಕೆಂದರೆ ಈಗಿನ ಮಕ್ಕಳಲ್ಲಿ ತುಂಬ ಅದರ ಬಗ್ಗೆ ಆಸಕ್ತಿಯು ಕಡ್ಮೆ ಅದರ ಬಗ್ಗೆ ಜ್ಞಾನವು ಕಡ್ಮೆ ಅದ್ರಿಂದಾಗ ಅದರಿಂದ ಅದರ ಬಗ್ಗೆ ತಿಳುವಳಿಕೆಯು ಕಡ್ಮೆ ಅದಕ್ಕೆ ತಂದೆ ತಾಯಿಗಳೂ ಮಕ್ಕಳಲ್ಲಿ ಇದರ ಬಗ್ಗೆ ಶುಚಿತ್ವವನ್ನು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಸಾಕಷ್ಟು ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕು ಹಾಗು ಅದರ ಬಗ್ಗೆ ಒಳ್ಳೆಯ ರೀತಿಯ ಒಂದು ತಿಳುವಳಿಕೆಯನ್ನು ನೀಡಬೇಕು ಬ ಹಾಗು ಮಕ್ಕಳಲ್ಲಿ ಹಾಗು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ಶುಚಿತ್ವ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತಿಳಿದುಕೊಳ್ಳಬೇಕು ಹಾಗು ಕಾಳಜಿಯನ್ನು ಕಂಡುಕೊಳ್ಳಬೇಕು ಶುಚಿತ್ವ ಹಾಗು ಆರೋಗ್ಯದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದ್ಯಾ ಅನ್ಕೊಂಡು ಹೇಳ್ಬೌದು ಯಾಕೆಂದರೆ ಈಗಿನ ಜನರಲ್ಲಿ ಮೊಬೈಲ್ ಫೋನ್ ಬಳಸುವುದರಿಂದ ವಿವಿಧ ರೀತಿಯ ಆರೋಗ್ಯ ಬಗ್ಗೆ ಕಾಳಜಿಗಳು ಶುಚಿತ್ವದ ಬಗ್ಗೆ ಕಾಳಜಿಗಳು ತಿಳಿದುಕೊಂಡಿರುತ್ತಾರೆ ಆದರೆ ತಂದೆ ತಾಯಿಗಳು ಮಕ್ಕಳಲ್ಲಿ ಇದರ ಬಗ್ಗೆ ಕಾಳಜಿಯನ್ನು ವಹಿಸುವುದು ಹಾಗು ಅದರ ಬಗ್ಗೆ ಜ್ಞಾನವನ್ನು ತಿಳಿಸುವುದು ತುಂಬ ಮುಖ್ಯಕರವಾಗಿದೆ ಹಾಗು ಋತುಸ್ರಾವರವನ್ನು ಮಹಿಳೆಯರಲ್ಲಿ ಒಂದು ಕೆಟ್ಟದ್ದನ್ನು ಪರಿಣಯಸ್ ಪಣಿ ಪರಿಗಣಿಸುದು ತಪ್ಪೆಂದು ಹೇಳಬಹುದು ಮುಟ್ಟಾದ ಸಂದರ್ಭದಲ್ಲಿ ಮಹಿಳೆಯರು ಅನುಸರಿಸಲೇ ಬೇಕಂದೇನು ಏನು ಇಲ್ಲ ಯಾಕಂದರೆ ಅವರು ಅವರ ಒಂದು ಸ್ ಉದ್ ಸಾಮಾನ್ಯವಾದ ಪ್ರಕ್ರಿಯೆ ಆಗಿರುವುದರಿಂದ ಅವರಿಗೆ ಅದನ್ನು ಕೆಟ್ಟದಾಗೆ ತಿಳಿದುಕೊಳ್ಳಬೇಕು ಅವರು ಮುಟ್ಟಾದ ಸಂದರ್ಭದಲ್ಲೇ ಮಹಿಳೆಯರು ಕೆಲವೊಂದು ಅನುಸರಿಸಬೇಕೆಂದರೆ ಈಗ ನಾವು ಹಿಂದಿನಿಂದ ರೂಢಿಯಿಂದ ಬಂದದ್ದು ಅಂದರೆ ದೇವ್ಸ್ಥಾನ್ಕೆ ಹೋಗುಕೆ ಇಲ್ಲ ಹಾಗೇ ಅದನ್ನ ಬೇಕಾದ್ರೆ ಮಾಡ್ಬೌದು ಯಾಕೆಂದ್ರೆ ದೇವ್ಸ್ಥಾನ್ಕೆ ಹೋಗ್ಬಾರ್ದು ಯಾಕೆಂದರೆ ದೇವ್ಸ್ಥಾನದಲ್ಲಿ ಒಂದು ಧನಾತ್ಮಕವಾದ ಒಂದು ಶಕ್ತಿ ಇರುವುದರಿಂದ ಮಹಿಳೆಯರ ಜ್ ಮುಟ್ಟಾದ ಸಂದರ್ಭ್ದಲ್ಲಿ ಅವರಿಗೆ ಒಂದು ನೆಗೆಟಿವ್ ಶಕ್ತಿ ಇರುವುದರಿಂದ ಅದೆರಡು ಹೊಂದಾಣಿಕೆಯಾಗದೆ ಮಹಿಳೆಯರ ಆರೋಗ್ಯದ ಮೇಲೆ ಪರಿಣಾಮ ಬೀಳುದು ಎಂದು ಹೇಳಬೌದು ಅದರಿಂದಾಗಿ ದೇವಸ್ಥಾನ ಕಡೆ ಎಲ್ಲ ಹೋಗುದು ಸ್ವಲ್ಪ ಮಾಡಬಾರದೆಂದು ಹೇಳಬೌದು ಅದನ್ನು ಹೊರತಾಗಿ ಬೇರೆ ನಿಯಮಗಳೇನು ಪಾಲಿಸಬೇಕೆಂದಿಲ್ಲ ಯಾಕಂದರೆ ನಿಯಮಗಳು ಪಾಲಿಸುವ ಕಡ್ಡಾಯವಾಗಿ ನಿಯಮಗಳು ಪಾಲಿಸಬೇಕೆನ್ನುವ ರೀತಿಯಲ್ಲಿ ಏನು ಮಹಿಳೆಯರು ಕೆಟ್ಟದಾಗಿ ಏನು ಒಂದೂದಿಲ್ಲ ಋತುಸ್ರಾವದಿಂದ ಅದರಿಂದಾಗಿ ಮಹಿಳೆ ಋತುಸ್ರಾವವನ್ನು ಕೆಟ್ಟದೆಂದು ಪರಿಗಣಿಸುವುದು ತಪ್ಪು ಅದೇ ರೀತಿ ಅವರ ಆರೋಗ್ಯದ ಬಗ್ಗೆ ಹಾಗು ಶುಚಿತ್ವದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಬೇಕು ಹಾಗು ಅದೇ ಅವರು ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಎನ್ನುದು ನನ್ನ ಅಭಿಪ್ರಾಯ ಮತ್ತು ಅದರ ಮುಟ್ಟಾದ ಸಂದರ್ಭದಲ್ಲಿ ಸ್ ಅನುಸರಿಸಲೇಬೇಕು ಎನ್ನುವುದು ಯಾವುದೇ ಒಂದು ನಿಯಮಗಳು ಬೇಡ